ಅಡಿಗೆ ಮಾಡೋದು ಕೇವಲ ಮಹಿಳೆಯರಿಗೆ ಮೀಸಲು ಅನ್ನೋದು ಅಲ್ಲ ಈಗಿನ ಕಾಲದಲ್ಲಿ ಗಂಡಸರು ಕೂಡ ಕಲಿಯಲೇ ಬೇಕು ಆದ್ದರಿಂದ ಪುರುಷರು ಅಡಿಗೆ ಮಾಡೋದ್ರಿಂದ ಏನು ತಪ್ಪಿಲ್ಲ ಮಾಡ್ತಾರೆ ನಮ್ಮನೆಯಲ್ಲೂ ಮಾಡ್ತಾರೆ ಸಮಯ ಬಂದರೆ ಮಾಡೇ ಮಾಡ್ತಾರೆ ಕಲಿತಿದ್ರೆ ನಾವು ಆಕಸ್ ಅಕಸ್ಮಾತ್ ನಾವು ಊರಲ್ಲಿಲ್ಲ ಎಲ್ಲಾದರೂ ಹೋಗಿದ್ವಿ ಅಂದರೆ ಮಾಡ್ ಮಾಡ್ತಾರೆ ಹಾಗೇನಿಲ್ಲ ಅಕಸ್ಮಾತ್ ನಾವು ಹುಷಾರು ತಪ್ಪಿದರೆ ಮಾಡಲಿಕ್ಕೆ ನಮಗಾಗಲ್ಲ ಅಂದಾಗ ಮಾಡ್ತಾರೆ ಅದರಿಂದ ಏನು ತಪ್ಪಿಲ್ಲ ಅಡಿಗೆ ಮಾಡೋದು ಮುಂಚಿಂದಲೂ ನಳಮಹಾರಾಜನ ಕಾಲದಿಂದ ನಳಮಹಾರಾಜ ಅಂತಾನೇ ಹೇಳೋದು ಗಂಡಸ್ರೂನೇ ಮಾಡ್ತಾ ಬಂದಿರೋದು ಗಂಡಸ್ರ ಕೈ ರುಚಿ ಚೆನ್ನಾಗಿರುತ್ತೆ ಅಂತಾನೂ ಹೇಳ್ತಾರೆ ಅದರಿಂದ ನಳ ನಳಪಾಕ ಅಂತಾನೇ ಅದಕ್ಕೆ ಹೇಳ್ತಾರೆ ಗಂಡಸರು ಮಾಡೋದ್ರಿಂದ ನಳಪಾಕ ಅಂತ ಹೇಳ್ತಾರೆ ಈಗ ಟಿ ವಿ ಇದರಲ್ಲೆಲ್ಲ ಬರ್ತಾರೆ ಟೆಲಿವಿಷನೇ ಟಿ ವಿ ಇದರಲ್ಲಿ ದೂರದರ್ಶನದಲ್ಲೇ ನಾವು ನೋಡ್ತೀವಿ ಒಂದೊಂದು ವಾಹಿನಿಲಿ ಎಲ್ಲರೂ ಪುರುಷರೇ ಅಡಿಗೆ ಮಾಡೋದು ತೋರಿಸೋದು ಅದರಿಂದ ಅವರಿಗೆ ಇದೂ ಆದಾಯನೂ ಆಗುತ್ತೆ ಅವರೂ ಕಲ್ತಂಗೆ ಆಗತ್ತೆ ಅದರಲ್ಲಿ ಈಗ ಸಿಹಿಕಹಿ ಚಂದ್ರೂನೇ ತಗೊಳ್ಳಿ ಅವರು ಬೊಂಬಾಟ್ ಭೋಜನ ಅಂತೇಳಿ ಕಾರ್ಯಕ್ರಮ ನಡೆಸಿ ಎಷ್ಟು ತುಂಬ ಜನರಿಗೆ ಅವರು ಪರಿಚಿರ್ ಪರಿಚಿತರಾಗಿದ್ದಾರೆ ಅವರು ಮಾಡೋದು ಅಡಿಗೆಗಳು ಇನ್ನೂ ತುಂಬ ಥರ ಮಾಡ್ತಾರೆ ಅದರಿಂದ ತುಂಬ ಮಹಿಳೆಯರು ಅವರ ಹಿಂಬಾಲಕರಾಗಿದ್ದಾರೆ ಅದನ್ನ ದಿನಾ ನೋಡಿಬಿಟ್ಟು ಎಷ್ಟೋ ಜನ ಅಡಿಗೆ ಮಾ ಅಡಿಗೆ ಕಲ್ತಿದ್ದಾರೆ ಮಾಡೋರು ಇದ್ದಾರೆ ಅದನ್ನೋಡಿ ಅವರು ಕೂಡ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದ್ದರಿಂದ ಅವ್ರಿಗದೊಂದು ಆದಾಯ ಆದಂಗೂ ಆಯಿತು ಈಗ ಇದು ಮುರುಳಿ ಕೂಡ ಮುರುಳಿ ಅನ್ನೋರು ಕೂಡ ಇದು ಮಾಡ್ತಾರೆ ಇದರ ಅಡಿಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಹೀಗೆ ತುಂಬ ಜನ ಈಗ ಇದು ಮಾಡ್ತಾರೆ ಇದರಲ್ಲೆಲ್ಲ ಮಾಸ್ಟರ್ ಶೆಫ್ ಅಂತಲೇ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲೆಲ್ಲ ಗ ಇದೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದು ಎಲ್ಲ ಹೋಟೆಲ್ಲಿದ ಇದು ಅಡಿಗೆ ಇದ್ರದೆಲ್ಲ ನೋಡ್ಕೊಳ್ಳೋರು ಗಂಡಸರೇ ಸುಮಾರು ಜನ ಅವರೇ ಮಾಡೋದು ಎಲ್ಲರೂ ಮಾಡೋದ್ರಿಂದ ಅವರಿಗೂ ಒಂಥರ ಅವರೂ ಕಲ್ತಂಗೆ ಆಗತ್ತೆ ಈಗ ತ್ ಕಲಿತಿದ್ದೂ ದ್ರಿಂದ ಆಯಾದ್ ಆದಾಯನೂ ಸಿಗತ್ತೆ ಅವರಿಗೆ ಒಂದು ಕೆಲಸ ಅನ್ನೋದು ಆಗತ್ತದ್ರಿಂದ ಆಮೇಲೆ ಈಗ ದೊಡ್ಡ ದೊಡ್ಡ ಹೋಟೆಲಲ್ಲಿ ನಿರ್ವಾಹಕರಾಗಿ ಅವರೇ ಇರ್ತಾರೆ ಗಂಡಸರೇ ಇರ್ತಾರೆ ಆದ್ದರಿಂದ ಮಹಿಳೆ ಅಡಿಗೆ ಮಹಿಳೆಯರಿಗೆ ಮಾತ್ರ ಮಹಿಳೆಯರ ಕೆಲಸ ಅಂತ ನಾನಂತೂ ಭಾವಿಸಲ್ಲ ಈಗ ತುಂಬ ಇದರಲ್ಲೆಲ್ಲ ಎಷ್ಟೋ ಹೋಟೆಲ್ಗಳಲ್ಲಿ ಪುರುಷರೇ ಅಡಿಗೆ ಮಾಡಿ ಮಾಡೋದು ಆಮೇಲೆ ಈಗೆಲ್ಲ ಈಗ ಏನಾಗಿದೆ ಅಂದರೆ ನೀವು ಪುರುಷರು ಮಹಿಳೆಯರು ಇಬ್ಬರೂ ಕೆಲಸಕ್ಕೆ ಹೋಗೋದ್ರಿಂದ ಇವರು ಮನೇಲಿದ್ದಾಗ ಅವರು ಮಾ ಮಹಿಳೆಯರು ಮಾಡ್ತಾರೆ ಮಹಿಳೆಯರು ಇಲ್ಲದೆ ಇದ್ದಾಗ ಪುರುಷರು ಮಾಡ್ತಾರೆ ಆದ್ದರಿಂದ ಇಬ್ಬರೂ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಮೇಲೆ ಕಲ್ತಿರೋದ್ರಿಂದನೂ ಪುರುಷರು ಕಲ್ತ್ರೂ ತುಂಬ ಒಳ್ಳೆಯದು ನಮ್ಮನೆಯಲ್ಲೂ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಬರತ್ತೆ ಆದ್ದರಿಂದ ನಾವಿಲ್ಲದೆ ಇದ್ದಾಗ ಹೋಟೆಲಿಗೆ ಹೋಗಿ ತಿನ್ನೋದು ತಪ್ಪತ್ತೆ ಕಲ್ತಿದ್ರೆ ಆದ್ದರಿಂದ ಒಂದು ಸ್ವಲ್ಪ ಕಲ್ತ್ಕೊಂಡಿದಾರೆ ಇದರಿಂದ ಇದು ಈಗ ಸಿಹಿಕಹಿ ಚಂದ್ರೂನೇ ಎಷ್ಟೋ ನೂರೈವತ್ತು ನೂರರ್ವತ್ತುಗೆ ನಾನ್ನೂರ ಡಿ ಎಷ್ಟೋ ಇದು ಬುಕ್ಕು ಕೂಡ ಮಾಡಿದಾರವರು ಅದನ್ನು ನೋಡಿ ಕೂಡ ಮಾಡ್ಬೋದು ಪುರುಷರು ಈಗ ಅಡಿಗೆ ಮಾಡೋದೇನೂ ತುಂಬ ಕಷ್ಟ ಅಲ್ಲ ಮುಂಚಿನ ಕಾಲದಿಂದಲೂ ಅದು ನಡ್ಕೊಂಡು ಬಂದಿದೆ ಭೀಮ ಕೂಡ ಇದು ಅಜ್ಞಾತವಾಸದಲ್ಲಿದ್ದಾಗ ಅಡುಗೆ ಇದು ಅಡಿಗೆ ಭಟ್ಟ ಆಗೇ ಇದ್ದಿದ್ದು ಆದ್ದರಿಂದ ಪುರುಷರು ಕಲೀಬೇಕು ಮಾಡಬೇಕು ಒಳ್ಳೆಯದು ಪುರುಷರು ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಹಗುರ ಆಗುತ್ತೆ ಮನೇಲಿ ಅವರು ಮಾಡೋದ್ರಿಂದ ಈಗ ಅವರ ಕೈ ರುಚಿಯೇ ಬೇರೆ ಥರ ಇರುತ್ತೆ ನಾವು ನಾವೇ ಮಾಡಿ ಮಾಡಿ ತಿಂದು ಬೇಜಾರಾಗಿರುತ್ತಲ್ಲ ಆದ್ದರಿಂದ ಅವರು ಮಾಡಿದಾಗ ಅದು ತಿಂದರೆ ಒಂದು ಸ್ವಲ್ಪ ಖುಷಿಯೂ ಆಗುತ್ತೆ ಹಾಗಂತೇಳಿ ಮಹಿಳೆಯರೇ ಅಡುಗೆ ಮಾಡೊದೊಂದೇ ಕೆಲಸ ಅಲ್ಲ ಅವರಿಗೆ ತುಂಬ ಮಹಿಳೆಯರಿಗೆ ತುಂಬ ಕೆಲಸಗಳು ಇರ್ತವೆ ಮಕ್ಕಳನ್ನ ನೋಡ್ಕೋಬೇಕು ಅವರ್ದು ಓದಿಸೋದು ಎಲ್ಲ ಮುಂಚೆ ಆದರೆ ಅಡಿಗೆಗೇ ಸೀಮಿತ ಮಹಿಳೆಯರು ಅಂತ ಇತ್ತು ಈಗ ಆ ಥರ ಅಲ್ಲ ಎಲ್ಲ ಒ ಎಲ್ಲ ವರ್ಗ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಸರಿ ಸಮನಾಗಿ ದುಡಿತಾ ಇದ್ದಾರೆ ಹಾಗಾಗಿ ಪುರುಷರು ಮಾಡಿದರೆ ಒಳ್ಳೆಯದು ಕಲ್ತ್ರೆ ಒಳ್ಳೆಯದು ಆವಾಗ ಇಬ್ಬರೂ ಸಹಕಾರ ಇರುತ್ತೆ ಇಬ್ರದು ಸಹಕಾರ ಇದ್ರೇ ಅಲ್ಲಾ ಮನೆ ನಡಿಯೋದು ಆದ್ದರಿಂದ ನಮ್ಮ ಮನೇಲಿ ಅಡಿಗೆ ಮಾಡಿ ಅಡಿಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸ ಅಲ್ಲ ಅಂತ ನಾನು ಅಂತೂ ಭಾವಿಸ್ತೀನಿ